ನಮ್ಮ ಪ್ರದೇಶದಲ್ಲಿ ಆರಂಭಿಸಬಹುದಾದಂತಹ ಹೊಸ ಉದ್ಯಮಗಳು ಎಂದರೆ ಅಡಿಕೆ ಪಟ್ಟಿ ಎಲೆಯ ಬಿಸ್ನೆಸ್ ಉದ್ಯೋಗ ಮತ್ತು ಕೋಳಿ ಸಾಕಾಣಿಕೆ ಕುರಿ ಸಾಗಾಣಿಕೆ ಮತ್ತು ಅಡಿಕೆ ವ್ಯಾಪಾರ ಹುಣಸೆ ಹಣ್ಣಿನ ವ್ಯಾಪಾರ ಈ ಥರ ಸುಮಾರು ಉದ್ಯಮಗಳನ್ನು ಆರಂಭಿಸಬಹುದು ನಾನು ಆರಂಭಿಸಬಹುದಾದ ಉದ್ಯಮ ಉದ್ಯಮ ಯಾವುದೆಂದರೆ ಅಡಿಕೆ ಪಟ್ಟಿ ಎಲೆಯ ಬಿಸ್ ಉದ್ಯೋಗ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕನ್ನು ರದ್ದು ಮಾಡಿರುವ ಕಾರಣ ಅಡಿಕೆ ಪಟ್ಟಿಯ ಎಲೆಗಳು ತುಂಬ ಪ್ರಮಾಣದಲ್ಲಿ ತುಂಬ ಪ್ರಮಾಣದಲ್ಲಿ ಸೇಲ್ ಆಗುತ್ತಿರುವ ಕಾರಣ ಮತ್ತು ಬೇಡಿಕೆಯನ್ನು ಹೊಂದುತ್ತಿರುವ ಕಾರಣ ನಾನು ಅಡಿಕೆ ಪಟ್ಟಿಯ ಎಲೆಯ ಬಿಸ್ನೆಸ್ಸನ್ನು ಹೊಂದ್ ಹೊಂದಬೇಕು ಅಥವಾ ಪ್ರಾರಂಭಿಸಬೇಕು ಎಂದು ಅಂದುಕೊಂಡಿದ್ದೇನೆ